ನಮ್ಮ ಅಡುಗೆ ವಿಧಾನದಲ್ಲಿ ಅಪರೂಪದ ಅಡುಗೆ ಆಗಿ ಬಳಸುವಂಥದ್ದು ಒಂದು ಕಾಯಿ ನಾವು ಬೇಳಿ ಸಾಂಬಾರು ಮಾಡ್ತೀವಿ ಬ್ಯಾಳೆ ಸಾಂಬಾರಿಗೆ ಯಾವುದೇ ರೀತಿಯಿಂದ ಕಾಯಿ ಪಾಯಿ ಏನೂ ಹಾಕಂಗಿಲ್ಲ ನಾವು ಬೇಳೆ ಕುದಿಸಿ ಅದಕ್ಕೆ ಅದಕ್ಕೆ ಟೊಮೆಟೊ ಗಿಮೆಟೊ ಎಲ್ಲ ಹೆಚ್ಚಿ ಹಾಕಿ ಕುದುಸ್ತೀವಿ ಖಾರ ಉಪ್ಪು ಎಲ್ಲ ಹಾಕಿಬಿಟ್ಟು ನಂತರ ಅದನ್ನು ಕುದಿ ಮೇಲೆ ಮಾಡನ್ನು ಕಟ್ಟೆಲ್ಲ ಬಸ್ಕೊಂಡು ಅದಕ್ಕೆ ಸಾಂಬಾರನ್ನು ನಾವು ಏನು ಮಾಡ್ತೀವಿ ಮಸೆದು ಅದಕ್ಕೆ ಹುಳಿ ಬಿಡ್ತೀವಿ ಉಣ್ ಹುಣಿಶೆ ಹಣ್ ಹುಳಿ ಬಿಡ್ತೀವಿ ನಾವು ಹುಣಶೆ ಹಣ್ ಹುಳಿ ಬಿಡೋದ್ರಿಂತ ಅದರಿಂದ ಸಾಂಬಾರು ಟೇಶ್ಟ್ ಆಗುತ್ತೆ ಇನ್ನು ಬರಿ ಟೊಮೇಟೊ ಹೆಂಗ ಹೆಚ್ಚಾಕಿ ಮಾಡ್ತರೆ ಕೆಲವ್ ಕಡೆ ಆದ್ರೆ ನಮ್ಮಲ್ಲಿಲ್ಲ ನಮ್ಮಲ್ಲಿ ಟೊಮ್ಯಾಟೊನೂ ಹೆಚ್ಚಾಗ್ತಾರೆ ಜೊತೆಗೆ ಸಾಂಬಾರಿಗೆ ಹುಳಿ ಬಿಡ್ತಾರೆ ಹುಣ್ಶೆ ಹಣ್ಣಿನ ಹುಳಿ ಇದರಿಂದ ಟೊಮ್ಯಾಟೊ ಇದು ಸಾಂಬಾರು ತುಂಬ ಚೆನ್ನಾಗಿ ಟೇಶ್ಟಿಯಾಗಿ ಆಗಿಬಿಡತ್ತೆ ಇದು ಅಲ್ದೇ ಮತ್ತು ಇನ್ನೊಂದು ಏನು ಅಂತಂದರೆ ನಾವು ಕಾಯಿ ಬಳಸೋದು ಎಲ್ಲಿ ಯಾವಾಗ ಅಂತಂದರೆ ನಮ್ಮ ಮನೆ ಒಳಗೆ ಇಡ್ಲಿ ಪಡ್ಡು ಆಮೇಲೆ ದೋಸೆ ಈ ಥರದ್ದನ್ನೆಲ್ಲ ಮಾಡಿದಾಗ ನಾವು ತೆಂಗಿನ ಕಾಯಿನೆ ಚಟ್ನಿಗಾಗಿ ಚಟ್ನಿ ಆಗಿ ಬಳ್ಸ್ಕೊಳ್ತೀವಿ ಆ ಕಾಯಿ ಅವಾಗ ಚಟ್ನಿ ಆಗಿ ಬಳ್ಸ್ಕೊಳ್ಳೊದ್ರ ಜೊತೆಗೆ ನಾವು ಅದು ಅಲ್ದೇ ಕಾಯಿಯನ್ನೇ ಇನ್ನೊಂದು ಸಲ ಇವಾಗ ಮಾಡ್ತೀವಿ ಅಂತಂದರೆ ರೊಟ್ಟಿಗೆ ಕೊಬ್ಬರಿ ಚಟ್ನಿ ಅಂತ ಬಳ್ಸ್ಕೊಳ್ತೀವಿ ಕೊಬ್ಬರಿ ಚಟ್ನಿ ಬಳ್ಸ್ಕೊಳ್ಳೊದ್ರಿಂದನೂ ರೊಟ್ಟಿಗೆ ಅದನ್ನು ಹಚ್ಕೊಂಡ್ ತಿನ್ನೋದರಿಂದ ಟೇಶ್ಟಿಯಾಗಿ ಇರುತ್ತೆ ಇನ್ನೊಂದು ಏನು ಅಂತಂದರೆ ಕಾಯಿಯನ್ನೇ ನಾವು ಯಾವತ್ತೂನೂ ಅದನ್ನು ಒಣ್ಗಸ್ತಿವಿ ಒಣಗಿಸ್ಬಿಟ್ಟು ಅದನ್ನು ಪುಡಿ ಮಾಡಿ ಇಡ್ತೀವಿ ಯಾವಕ್ಕಾದ್ರೂ ಪಲ್ಯಕ್ಕೆ ಅಥವಾ ಈಗ ಇಂಗತಿ ಯಾವುದಾದ್ರೂ ಹಾಗಲ್ಕಾಯ್ ಪಲ್ಯವೋ ಅಥ್ವಾ ಬೇರೆ ಥರದ ಪಲ್ಯ ಬೀನ್ಸ್ ಪಲ್ಯ ಆ ಥರಕ್ಕೆಲ್ಲ ಹಾಕಲಿಕ್ಕೆ ಆ ಕಾಯಿ ತುರಿನೇ ಉಪಯೋಗ ಮಾಡಿಕೊಳ್ತೀವಿ ಆಮೇಲೆ ಕಾಯಿಯನ್ನೇ ಯಾವತ್ತಿಗೂನು ನಾವು ಜಾಸ್ತಿ ನಮ್ಮ ಕಡೆ ಬಳ್ಸಂಗಿಲ್ಲ ಅದನ್ನು ಯಾವ್ದಾದ್ರು ಒಂದೊಂದು ನಾವು ಒಂದು ಪದಾರ್ಥ ಅಥ್ವಾ ಎರಡು ಪದಾರ್ಥಕ್ಕೆ ಮೂರು ಪದಾರ್ಥಕ್ಕೆ ಕಾಯಿಗಳನ್ನ ಬಳಸ್ಕೊಂಡು ಉಪಯೋಗ ಮಾಡಿಕೊಳ್ತೀವಿ ಆದ್ರೆ ಜಾಸ್ತಿ ಬಳಸೋದು ಇಡ್ಲಿ ಸಾಂಬಾರು ಪ್ ಇದು ಇಡ್ಲಿ ಪಡ್ಡು ಮತ್ತು ದೋಸೆಗೆ ಕಾಯಿ ಕಾಯಿ ಚಟ್ನಿನೇ ಉಪಯೋಗ ಮಾಡಿಕೊಳ್ತೀವಿ ಇದು ಅಲ್ದೇನೆ ಕೆಲವ್ ಸಕ್ಕರೆಗಳ್ನ ಕೂಡ ನಾವು ಬಳಸ್ತೀವಿ ಕೆಲವು ಪದಾರ್ಥಕ್ಕೆ ಆದರೆ ಎಲ್ಲದಕ್ಕೂನು ನಾವು ಸಕ್ಕರೆಗಳ್ನ ಬಳ್ಸಕ್ಕೆ ಆಗಂಗಿಲ್ಲ ಈ ಉದಾಹರಣೆ ಸಕ್ಕರೆ ಬಳಸೋದು ಯಾವಾಗ ಅಂತಂದರೆ ಮನೆಯಲ್ಲಿ ಯಾವುದೋ ಒಂದು ಸ್ವೀಟ್ ಮಾಡಬೇಕಾಗಿತ್ತು ಅಂದಾಗ ಜಾಸ್ತಿ ಬಲ್ ಬೆಲ್ಲಗಳನ್ನ ಉಪಯೋಗಿಸ್ತೀವಿ ಬೆಲ್ಲದ ಜೊತೆ ಸ್ವಲ್ಪ ಸಕ್ಕರೆನ ಮಿಂಗಲ್ ಮಾಡ್ತೀವಿ ಹಿಂಗಾಗಿ ಆ ಸಕ್ಕರೆಗಳ್ನ ಉಪಯೋಗ ಮಾಡ್ತೀವಿ ಆದರೆ ಪದಾರ್ಥಗಳಿಗೆ ಸಂಬಂಧ ಪಟ್ಟಂಗೆ ನೋಡಿದರೆ ಜಾಸ್ತಿ ನಾವು ಸಕ್ಕರೆನ ಉಪಯೋಗ ಮಾಡಕ್ಕೆ ಆಗಂಗಿಲ್ಲ ಉಪಯೋಗ ಮಾಡೋದಿಲ್ಲ ನಮ್ಮ ಕಡೆ ಬಾರೆ ಯಾವ್ದುಕ್ಕೂನು ಆದರೂ ಒಂದು ಏನು ಅಂತಂದರೆ ಟೀ ಈ ಥರ ಮಾಡಿ ಏನಾದರೂ ಮಾಡಿಕೊಂಡ್ವಿ ಚಾ ಮಾಡಿಕೊಂಡ್ವಿ ಆ ಥರ ಚಾಕೆಲ್ಲ ಸಕ್ಕರೆನ ನಮ್ಮ ಕಡೆ ಜಾಸ್ತಿ ಬಳ್ಸ್ತಾರೆ ಆಮೇಲೆ ಯಾವುದಾದ್ರು ಹಾಗಲ್ ಕಾಯಿ ಪಲ್ಯ ಮಾಡಿತ್ತು ಅಂತಂದರೆ ಅಥವಾ ಬೇರೆದು ಯಾವುದಾದ್ರು ಕಹಿ ಪದಾರ್ಥದ ಪದಾರ್ಥದ ಪದಾರ್ಥಗಳನ್ನ ಮಾಡಿದ್ವಿ ಅಂದ್ರೆ ಆ ಟೈಮಲ್ಲಿ ಸಕ್ಕರೆಗಳ್ನ ಬಳಸ್ತೀವಿ ಆಮೇಲೆ ಕೆಲವು ಪದಾರ್ಥಗಳನ್ನು ಕೂಡ ನಾವು ಮಾಡ್ತೀವಿ ಕೇ ಉದಾಹರಣೆ ಈಗ ಹಾಗಲ್ ಕಾಯಿ ಪಲ್ಯೆ ಆಮೇಲೆ ಮೂಲಂಗಿ ಪಲ್ಯ ಮೂಲಂಗಿನ ತುರಿದು ಅದನ್ನು ಒಗ್ಗರಣೆ ಹಾಕಿದರೆ ಎಷ್ಟು ಟೇಸ್ಟಿ ಆಗತ್ತೆ ಆ ಥರದೆಲ್ಲ ಪದಾರ್ಥಗಳನ್ನು ಕೂಡ ಆಮೇಲೆ ಅಡುಗೆ ಮಾಡಬೇಕಾದ್ರೆ ಯಾವಾಗ್ಲೂನು ಜಾಸ್ತಿಯಾಗಿ ಬೇಳೆಗಳನ್ನು ನಮ್ಮಲ್ಲಿ ಉಪಯೋಗ ಮಾಡ್ತಾರೆ ಬೇಳೆ ಕಾಳುಗಳನ್ನು ಉಪಯೋಗ ಮಾಡ್ತಾರೆ ಬೇಳೆ ಕಾಳು ಉಪಯೋಗ ಮಾಡೋದ್ರಿಂತ ಆದರೆ ಒಂದು ಅದನ್ನು ಸಾಂಬಾರೂ ಮಾಡ್ತಾರೆ ಮತ್ತು ಉದುರು ಬೇಳೆ ಥರನೂ ಕೂಡ ಮಾಡ್ತಾರೆ ಹಾಂ ಉದುರು ಬೇಳೆಗಳನ್ನೂ ಮಾಡ್ಬೇಕಾದ್ರೂನು ರೊಟ್ಟಿಗೆ ಟೇಶ್ಟಿ ಬರುತ್ತೆ ಸಾಂಬಾರು ಅನ್ನಕಾಗತ್ತೆ ಅನ್ನುವೊಂದು ದೃಷ್ಟಿ ಇಟ್ಟುಕೊಂಡು ಉದುರು ಬೇಳೆಗಳನ್ನು ಮಾಡ್ತಾರೆ ಮತ್ತು ಇನ್ನೊಂದು ಏನು ಅಂತಂದರೆ ಅಡ್ಗೆ ಮಾಡಬೇಕಾದಾಗ ನಾವು ಬೇರೆ ಬೇರೆ ವಿವಿಧ ರೀತಿಯ ಅಡುಗೆಗಳ್ನು ಕೂಡ ಮಾಡ್ತೀವಿ ಈಗ ಉದಾಹರಣೆ ರೊಟ್ಟಿ ಅನ್ನ ಸಾರು ಪಲ್ಯ ಈ ಥರದ್ದು ನಮ್ಮಲ್ಲಿ ಜಾಸ್ತಿ ಪಲ್ಯಗಳನ್ನು ಉಪಯೋಗ್ಸಂಗಿಲ್ಲ ಜಾಸ್ತಿ ಸಾಂಬಾರು ಪದಾರ್ಥಗಳನ್ನ ಜಾಸ್ತಿ ಉಪಯೋಗ ಮಾಡ್ತಾರೆ ನಮ್ಮಲ್ಲಿ ಇನ್ನೊಂದು ಸ್ವೀಟ್ ಮಾಡ್ಬೇಕಾರೆ ನಮ್ಮಲ್ಲಿ ಬೆಲ್ಲ ಜಾಸ್ತಿ ಉಪಯೋಗ ಮಾಡ್ತಾರೆ ಉದಾಹರಣೆ ಹೋಳ್ಗೆ ಆಮೇಲೆ ಸುಳ್ಳಿ ಹೋಳ್ಗೆ ಅಂತ ಮಾಡ್ತೀವಿ ನಾವು ಸುಳ್ಳಿ ಹೋಳ್ಗೆ ಅಂತಂದರೆ ಮೈದ ಹಿಟ್ಟಿಂದು ಚಪಾತಿ ಮಾಡಿ ಅದಕ್ಕೆ ಪುಟಾಣಿ ಪುಡಿ ಮತ್ತು ಬೆಲ್ಲ ಕಲಿಸಿ ಅದ್ರ ಮೇಲೆಲ್ಲ ಹಾಕ್ಬಿಟ್ಟು ಅದನ್ನು ಮಡಚಿ ಸುಳ್ಳಿ ಹೋಳ್ಗೆ ಥರ ಮಾಡುವಂಥದ್ದು ಆ ಥರದ್ದನ್ನು ಒಂದು ಅದೂ ಒಂದು ರೀತಿಯಿಂದ ಸ್ವೀಟು ಅದನ್ನು ಮಾಡ್ತಾರೆ ಜಾಸ್ತಿ ಬಳಸ್ಬೇಕಾಗಿದ್ದು ನಮ್ಮಲ್ಲಿ ಸಾಂಬಾರುಗಳನ್ನ ಮಾಡಬೇಕಾದಾಗ ಜಾಸ್ತಿ ಸಾಂಬಾರನ್ನೇ ಮಾಡ್ತೀವಿ ಆ ಸಾಂಬಾರು ಯಾವತ್ತಿಗೂನು ನಮ್ಮಲ್ಲಿ ಒಂದಿನ ಅಥ್ವಾ ಎರಡು ದಿನದ ಮಟ್ಟಿಗೆನು ಸಾಂಬಾರು ನಮ್ಮ ಮನೇಲಿ ಇದ್ದೇ ಇರುತ್ತೆ ಯಾಕಂದರೆ ಅದನ್ನು ಕುದಿಸಿ ಕುದಿಸಿ ಕುದಿಸಿ ತಿನ್ನೋದ್ರಿಂತ ಸಾಂಬಾರು ಇನ್ನೂ ರುಚಿಕರವಾಗಿರುತ್ತೆ ಹಾಗಾಗಿ ಜಾಸ್ತಿ ಸಾಂಬಾರು ಪದಾರ್ಥಗಳು ಜಾಸ್ತಿ ಬಳಸ್ತೀವಿ ಕಾಯಿ ಮತ್ತು ಸಕ್ಕರೆ ಬಳಸೋದು ತುಂಬ ವಿರಳ ಅಡ್ಗೆ ಪದಾರ್ಥದೊಳಗೆ ಆಮೇಲೆ ನಮ್ಮಲ್ಲಿ ಅಪರೂಪದ ಅಡ್ಗೆ ಅಂತಂದಾಗ ಅಪ್ರೂಪದ ಅಡ್ಗೆ ಯಾವುದೂ ಇಲ್ಲ ಎಲ್ಲನೂ ಮಾಡ್ತೀವಿ ಅಪರೂಪ ಅನ್ನುವಂಥದ್ದು ಕಂಡು ಬಂದಾಗ ಒಂದು ಅದೇ ಸ್ವೀಟ್ ಪದಾರ್ಥಗಳನ್ನೇ ಹಬ್ಬ ಹರಿದಿನ ಇದ್ದಾಗಷ್ಟೆ ಮಾಡೋದು ಬೇರೆ ದಿನ್ದೊಳಗೆ ಅದನ್ನು ಮಾಡಲ್ಲ ಉಳದ ದಿನ ಎಲ್ಲ ರೊಟ್ಟಿ ಕಾಯಿ ಪಲ್ಯ ತರಕಾರಿ ಪಲ್ಯ ಸೊಪ್ಪಿನ ಪಲ್ಯ ಕಾಳು ಪಲ್ಯ ಅಲ್ಸಂದೆ ಕಾಳು ಬೆಳೆ ಕಾಳು ಹೆಸ್ರ್ ಕಾಳು ಪಲ್ಯ ಹೆಸ್ರ್ ಕಾಳು ಪಲ್ಯ ಮೊಳಕೆ ಕಾಳಿನ ಪಲ್ಯ ಈ ಥರದ್ದು ಎಲ್ಲನು ಕೂಡ ಬಳಸ್ಕೊಂಡೇ ಬರ್ತ ಇದ್ದೀವಿ ಅಡುಗೆ ಮಾಡಬೇಕಾದಾಗ ಈ ಪದಾರ್ಥಗಳನ್ನ ತಿನ್ನೋದ್ರಿಂತ ಒಂದು ರೀತಿಯಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಆಮೇಲೆ ಸಾಂಬಾರು ಜಾಸ್ತಿ ಊಟ ಮಾಡೋದ್ರಿಂತ ನಮ್ಮಲ್ಲಿ ಹೆಲ್ದಿಯಾಗಿ ಇರ್ತಾರೆ ಹೆಲ್ದಿ ಅನ್ನೋದ್ ಏನು ಇದು ನಮ್ಮಲ್ಲಿ ಸಾಂಬಾರು ಜಾಸ್ತಿ ಹಾಕೊಂಡು ರೊಟ್ಟಿ ಮುರ್ಕೊಂಡು ತಿಂದ್ರೆ ತಿಂದರೆ ಅದು ಸಾಂಬಾರು ಲಾಸ್ಟಿಗೆ ಉಳಿದಿರ್ತದಲ್ಲ ಅದನ್ನು ಕುಡಿತಾರೆ ಹಿಂಗ ಕುಡಿಯೋದ್ರಿಂತ ಏನಾಗತ್ತೆ ಅಂತಂದರೆ ಹೊಟ್ಟೆ ಒಂದು ರೀತಿಯಿಂದ ಸಾಪ್ ಆಗತ್ತೆ ಇನ್ನೊಂದು ಏನು ಅಂತ ಅಂದರೆ ಬೇಧಿ ಕೂಡ ಚೆನ್ನಾಗಿ ಆಗತ್ತೆ ನಮ್ಮಲ್ಲಿ ಆ ಒಂದು ದೃಷ್ಟಿಯಿಂದ ಇಟ್ಟುಕೊಂಡು ಜಾಸ್ತಿ ರೊಟ್ಟಿಗೆ ಸಾಂಬಾರು ಕಾಯಿ ಪಲ್ಯ ತರಕಾರಿ ಪಲ್ಯ ಬಳಸ್ತಾರೆ ಅದ್ರ ಜೊತೆಗೆ ಇನ್ನೊಂದು ಏನು ಅಂತಂದರೆ ಅಡುಗೆ ಮಾಡಬೇಕಾದಾಗ ಪದಾರ್ಥಗಳು ಭಾರಿ ಪ್ರಮಾಣದಲ್ಲಿ ಬಳ್ಸ್ಬೇಕಾಗಿರುವಂಥದ್ದು ಏನು ಅಂತಂದರೆ ಇವು ಪದಾರ್ಥಗಳು ಅಂದಾಗ ಇವು ತರಕಾರಿಗಳನ್ನ ಹೀರೆಕಾಯಿ ನುಗ್ಗೆಕಾಯಿ ಬೆಂಡೆಕಾಯಿ ಇವುಗಳ್ನೆಲ್ಲನು ಜಾಸ್ತಿಯಾಗಿ ಬಳ್ಸ್ತಾರೆ ನಮ್ಮ ಕಡೆ ಅದನ್ನು ಪಲ್ಯ ಥರ ಮಾಡಿ ಸೈಡಿಗೆಲ್ಲ ಹಚ್ಕೊಂಡು ಊಟ ಮಾಡ್ತಾರೆ ಆಮೇಲೆ ಅದ್ರ ಜೊತೆಗೆ ಜಾಸ್ತಿ ಸಾಂಬಾರು ಪದಾರ್ಥ ಸಕ್ಕರೆ ನಮ್ಮ ಕಡೆ ಜಾಸ್ತಿ ಬಳ್ಸಂಗೆ ಇಲ್ಲ ಸಕ್ರೆ ಎದಕ್ಕೂ ಹಾಕಂಗಿಲ್ಲ ಸಕ್ಕರೆ ಹಾಕೋದ್ರಿಂತ ಅಡ್ಗೀಗೆ ಸ್ವೀಟ್ ಸೀಟ್ ಆಗತ್ತಂತ ಊಟನೂ ಕೂಡ ಮಾಡಲ್ಲ ನಮ್ಮಲ್ಲಿ ಸಕ್ಕರೆ ಬಳಸಿದ್ರೆ ಅದು ಬಳ್ಸಿದ್ರೆ ಅದು ಹಾಗಲ್ ಕಾಯ್ಗೆ ಅಷ್ಟೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಬಳಸ್ತಾರೆ ಇಲ್ಲಂದರೆ ಇಲ್ಲ ಅದು ಕಾಯಿನೂ ಕೂಡ ಬಳ್ಸಂಗಿಲ್ಲ ನಮ್ಮ ಕಡೆ ಜಾಸ್ತಿ ಯಾವುದಾದ್ರು ಒಂದಕ್ಕೆ ಮಾತ್ರ ಕಾಯಿ ತುರಿನೇ ಬಳಸ್ತೀವಿ ಈ ಉಳಿದಿದ್ದು ಬಿಟ್ಟರೆ ಬೇರೆದು ಯಾವ್ದುಕ್ಕೂನು ನಾವು ಕಾಯಿ ತುರಿಗಳನ್ನ ಬಳ್ಸಂಗಿಲ್ಲ ಜಾಸ್ತಿ ಬಳಸೋದೂ ಬೇಳೆ ಕಾಳು ಸಾಂಬಾರು ತೊಗರಿ ಕಾಳು ಪಲ್ಯ ಈ ಥರದ್ದಕ್ಕೆಲ್ಲ ನಾವು ಜಾಸ್ತಿ ಬಳಸ್ಕೊಂಡು ಊಟ ಮಾಡ್ತೀವಿ ಇದ್ರಿಂತ ಆರೋಗ್ಯನೂ ಕೂಡ ಚೆನ್ನಾಗಿರತ್ತೆ ನಮ್ಮ ಕಾಯಿಲೇನೂ ಯಾವುದೇ ಸಕ್ರೆ ಕಾಯಿಲೆ ಪಕ್ರಿ ಕಾಯಿಲೆ ಜಾಸ್ತಿ ಬರ್ಲಾರ್ದಂಗ ನೋಡ್ಕೊಳ್ಲಿಕ್ಕೂ ಒಂದು ರೀತಿಯಿಂದ ಅನುಕೂಲ ಇರ್ತದೆ